ನಮ್ಮ ಪ್ರದೇಶದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತೊಗೊಳ್ಳೋದು ತುಂಬ ಕಷ್ಟ ಆಗಿದೆ ಅದು ಈಗಿನ ಪೀಳಿಗೆಯಲ್ಲಂತು ತುಂಬ ಕಷ್ಟ ಆಗಿದೆ ಏಕೆಂದ್ರೆ ಅವ್ರು ಹಾಕೊ ಶುಲ್ಕನ ಬೇರೆ ಜನರು ಕಟ್ಬೋದು ಆದರೆ ಸಾಮಾನ್ಯ ಜನಗಳಿಂದ ಆಗೋದಿಲ್ಲ ಏನಾದ್ರೂ ತೊಂದರೆ ಆಗಿದೆ ಅಂತ ಹೋದ್ರುನು ಮೊದಲು ಅವರು ಶುಲ್ಕನ ನೋಡ್ತಾರೆ ಹೊರ್ತು ಅವರು ಪ್ರಾಣನ ನೋಡೊಲ್ಲ ಒಂದು ಜೀವ ಉಳಿಸಬೇಕೆಂದ್ರೆ ಶುಲ್ಕನ ನೋಡಬಾರ್ದು ಮೊದಲು ಅವ್ರ ಜೀವನ ಉಳಿಸ್ಬೇಕು ಆದರೆ ಶುಲ್ಕದಿಂದ ತುಂಬ ಸಾಮಾನ್ಯ ಜನರಿಗೆ ಕಟ್ಟೋಕ್ಕಾಗಲ್ಲ ಅವರು ಬಡತನದಿಂದ ಇರ್ತಾರೆ ಅದು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿಗೂ ಶುಲ್ಕನ ಕಟ್ಟಲೇ ಬೇಕು ಅಂದರೆ ಶುಲ್ಕ ಕಟ್ದಿರೊ ಎಷ್ಟೋ ಜನರ ಪ್ರಾಣ ಹೋಗಿದೆ ಆದ್ರು ಇದು ಈ ಸಮಸ್ಯೆನ ಈಗಿನ ಜನಗಳು ತುಂಬ ಎದುರಿಸ್ತಾ ಇದ್ದಾರೆ ಇದರ ಮೇಲೆ ಏನಾದ್ರೂ ಅದಕ್ ಅದರಿಂದ ಸರ್ಕಾರ ಏನಾದ್ರೂ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ ಶುಲ್ಕನ ಕಡಿಮೆ ಮಾಡಿಸಿ